ಬದುಕಿನಲ್ಲಿ ನನಗೆ ಯಾವುದು ಮುಖ್ಯ ಅಂದರೆ ಈಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನನಗೆ ದುಡ್ಡೇ ಮುಖ್ಯ ಆಗುತ್ತೆ ಈಗಿನ ಕ್ಷಣದಲ್ಲಿ ನಾನು ಯೋಚನೆ ಮಾಡಬೇಕಂದ್ರೆ ಬದುಕಿನಲ್ಲಿ ನನಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ ನಾವು ದುಡ್ಡಿಲ್ಲದೆ ಕೂಡ ನಾವು ಬದುಕಬಹುದು ಆದರೆ ನಮಗೆ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ ಗೋಲ್ಸ್ ಇರುತ್ತೆ ಆ ಥರದ್ದೇ ಜೀವನ ನಾವು ಬದುಕಬೇಕೆಂದ್ರೆ ದುಡ್ಡು ನಮಗೆ ತುಂಬ ಅವಶ್ಯಕತೆ ಆಗುತ್ತೆ ಅದರ ಜೊತೆಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಸಂಗಾತಿ ಕೂಡ ಅವಶ್ಯಕತೆ ಬಹಳಷ್ಟು ಇದೆ ಅವರಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂದರೆ ಅವರು ನಮ್ದು ಫಿಸಿಕ್ಸ್ ಫಿಸಿಕಲಿ ಮೆಂಟಲಿನೇ ನಾವು ನಮ್ಮನ್ನ ಅರ್ಥ ಮಾಡಿಕೊಂಡು ಮಾನಸಿಕವಾಗಿ ಎಲ್ಲ ಆ ಥರ ಮತ್ತೆ ನಮ್ಮದು ಗೋಲ್ಸ್ ಅಲ್ಲಿ ಕೂಡ ನಾವು ಒಟ್ಟಿಗೆ ಭಾಗಿಯಾಗಿ ನಮ್ಮಿಬ್ಬರದ್ದು ಒಂದೇ ಗೋಲ್ ಇರೋ ಥರ ಒಂದು ಪಾರ್ಟ್ನರ್ನ ಅವಶ್ಯಕತೆ ನನಗೆ ಜೀವನದಲ್ಲಿ ಬಹಳಷ್ಟು ಮುಖ್ಯ ಇದೆ ಒಂದು ದುಡ್ಡು ಮಾಡಬೇಕು ಇನ್ನೊಂದು ಒಳ್ಳೆ ಪಾರ್ಟ್ನರ್ ಮಾಡ್ಕೋಬೇಕು ಲೈಫಲ್ಲಿ ಸೆಟ್ಲಾಗಬೇಕು ಇದು ಬದುಕಿನಲ್ಲಿ ನನಗೆ ತುಂಬ ಮುಖ್ಯವಾದದ್ದು ದುಡ್ಡು ಏಕೆ ಮುಖ್ಯ ಅಂತ ಹೇಳಿದರೆ ನನಗೆ ಲೈಫಲ್ಲಿ ಈ ಥರ ಬರಿ ನಾನೊಬ್ಬಳೇ ಬದುಕಬೇಕು ಆ ಥರದ ಆಸೆ ಇಲ್ಲ ನನಗೆ ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಬೇಕು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಹಾಯ ಮಾಡಬಹುದು ಆದರೆ ದುಡ್ಡಿದ್ದರೆ ಇನ್ನು ಅವರ ಲೈಫ್ನ ನಾನು ಸುಲಭ ಮಾಡಬಹುದು ಅಲ್ವಾ ಆ ಥರ ಯೋಚನೆಗಳಿಗೋಸ್ಕರ ನನಗೆ ದುಡ್ಡು ಬಹಳಷ್ಟು ಮುಖ್ಯ ಆಗತ್ತೆ ಈಗ ನನ್ನ ಹತ್ರ ದುಡ್ಡು ನಾನು ಈ ಈ ಪ್ರಪಂಚ ನಿಂತಿರೋದೆ ಈವಾಗ ದುಡ್ಡಿನ ಮೇಲೆ ಎಲ್ಲ ಸಮಸ್ಯೆಗಳು ದುಡ್ಡಿಂದಲೇ ಇರುತ್ತೆ ಅದಕ್ಕೋಸ್ಕರ ಅದು ನನಗೆ ಬಹಳಷ್ಟು ಮುಖ್ಯ ಆಗುತ್ತೆ ಹಾಗೆ ಮಾನವೀಯತೆ ಈ ಥರದ್ದೆಲ್ಲ ಬಹಳಷ್ಟು ಮುಖ್ಯ ಇರುತ್ತೆ ಯಾಕೆದರೆ ದುಡ್ಡಿದ್ದರೆ ದುಡ್ಡಿದ್ದರೆ ಸಾಕಾಗಲ್ಲ ಮಾನವೀಯತೆ ಆ ಥರದ್ದೆಲ್ಲ ಇರಲೇಬೇಕು ಇ ಅದಿದ್ದರೆ ಅಲ್ವ ನಾವು ಬೇರೇವ್ರಿಗೆ ಸಹಾಯ ಮಾಡೋಕ್ಕಾಗೋದು ಒಟ್ಟಿನಲ್ಲಿ ನೈಂಟಿ ನೈನ್ ಪರ್ಸಂಟ್ ಆಫ್ ಅವರ್ ಲೈಫ್ ಪ್ರಾಬ್ಲಮ್ಸ್ನ ನಾವು ದುಡ್ಡಿಂದನೇ ಬಗೆಹರಿಸ್ಕೋಬೋದು ಎಲ್ಲ ಅಂತಲ್ಲ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಎಲ್ಲ ನಾವು ದುಡ್ಡಿಂದ ಬಗೆಹರಿಸ್ಕೋಬೋದು ಅದಕ್ಕೋಸ್ಕರ ದುಡ್ಡು ಬಹಳಷ್ಟು ಇಂಪಾರ್ಟೆಂಟು ಹಾಗೆ ನಮ್ಮ ಮಾನಸಿಕ ನಮ್ಮ ಮಾನಸಿಕ ತೊಂದರೆಗಳನ್ನು ಅದನ್ನು ಸ್ಟೇಬಲ್ ಆಗಿ ಇಟ್ಕೋಬೇಕು ಅಂದರೆ ಒಳ್ಳೆ ಸಂಗಾತಿ ಕೂಡ ನನಗೆ ನನ್ನ ಬದುಕಿನಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ ಒಂದು ದುಡ್ಡು ಇನ್ನೊಂದು ಸಂಗಾತಿ ಇಷ್ಟು